ಕರ್ನಾಟಕ ರಾಜ್ಯದಲ್ಲಿ ಸಂದರ್ಶಕರು ಬಂದು ನೋಡ್ಬೌದಾದಂತಹ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳು ಅಂತೇಳಿದ್ರೆ ಒಂದು ಕುರುಡು ಮಲೆ ವಿನಾಯಕನ ದೇವಸ್ಥಾನ ಮತ್ತು ಈ ಗರುಡ ದೇವಸ್ಥಾನ ಈ ಗರುಡ ದೇವಸ್ಥಾನ ಮತ್ತು ಕುರುಡು ಮಲೆ ವಿನಾಯಕ ದೇವಸ್ಥಾನಗಳು ಹತ್ತಿರದಲ್ಲೇ ಇದ್ದು ಅದು ತುಂಬ ಪ್ರಾಮುಖ್ಯವನ್ನು ಪಡೆದಿದ್ದು ಐತಿಹಾಸಿಕ ಮಹತ್ವವನ್ನು ಸಹ ಪಡೆದಿರುತ್ತವೆ